ತುಮಕೂರು ಜಿಲ್ಲೆ ವಾಯುಗುಣ ಹೇಗಿದೆ ಅಂದರೆ ಚೆನ್ನಾಗೇ ಇದೆ ಋತುಮಾನ ಮಳೆಗಾಲ ಉಷ್ಣಾಂಶ ಚಳಿಗಾಲ ಅಂತೂ ಹೇಳಲೇಬಾರ್ದು ಅಷ್ಟು ಚಳಿ ಇರುತ್ತೆ ಇಲ್ಲಿ ಮಳೆಗಾಲ ಅಂದರೆ ಸರಿ ನಡೆಯುತ್ತೆ ಬಟ್ ಉಷ್ಣಾಂಶ ಅಂದರೆ ಅತೀಯಾಗಿದೆ ಇಲ್ಲಿಂದ ಉತ್ತರ ಕರ್ನಾಟಕ ಕಂಪೇರ್ ಮಾಡಿದರೆ ಅದಕ್ಕೆ ಸ್ವಲ್ಪ ಕ ಇದೆ ಬಿಸ್ಲು ಜಾಸ್ತಿ ಇಲ್ಲಿ ಅನುಭವ ಅಂತೂ ತುಂಬ ಚಳಿ ಹಾಗೆ ಬಿಸಿಲೂ ಕೂಡ ಮಳೆಯಿಂದ ಅಷ್ಟೊಂದೇನ್ ಪ್ರಭಾವ ನಮ್ಮೇಲೆ ಬೀರಿಲ್ಲ ನಮ್ಮ ಜೀವ್ನದಲ್ ಹವಾಮಾನ ಬದಲಾವಣೆ ಹ ಕಂಡಿದೀವಿ ಸುಮಾರು ಸರಿ ಇಲ್ಲಿ ಚಳಿ ಅಂತೂ ಸಾಕಾಗೋಲ್ಲ ಆ ಥರ ಚಳಿ ಇರುತ್ತೆ ಇಲ್ಲಿ ಬಿಸಿಲೂ ಕೂಡ ಅಷ್ಟೇ ಆದರೂ ಸುತ್ತಮುತ್ತ ವಾಯುಗುಣ ಚೆನ್ನಾಗೇ ಇದೆ ಸರಿಯಾಗೇ ಇದೆ ಇದ್ರಿಂದ ಸ್ವಲ್ಪ ಹುಷಾರ್ ತಪ್ಪೋದು ಆ ಥರ ಏನೂ ಹುಷಾರ್ ತಪ್ಪಿಲ್ಲ ವೈದ್ಯರ ಹತ್ರ ಹೋಗೋ ಹಾಗೆ ಚೆನ್ನಾಗಿದೆ ತುಮಕೂರು ಒಂಥರಾ